ನನ್ಗೆ ಇರೋದು ಇಬ್ರು ಅಣ್ಣಗಳು ಅಕ್ಕ ತಂಗಿ ಯಾರೂ ಇಲ್ಲ ನನಗೆ ಇರೋದು ಇಬ್ಬರು ಅಣ್ಣ ಮತ್ತು ನಾನು ಒಬ್ಬಾಕಿ ಮಮ್ಮಿ ಮತ್ತು ನಮಪ್ಪ ಅಷ್ಟೇ ಮನೆಲಿ ಇರೋದು ನಾವು ನನ್ಗೆ ನಮ್ಮ ಕಾಕನ ಮಕ್ಳು ನಾವು ನಾವು ಮನೆಲಿ ಇರೋರು ಆರು ಜನ ಆರು ನಮ್ಮಪ್ಪ ನಮ್ಮ ನಮ್ಮ ಅಪ್ಪಾಜಿಗೆ ನಾಲ್ಕು ಆರು ಜನ ಅಣ್ಣ ತಮ್ಮರು ಅಣ್ಣ ತಾ ತಮ್ಮರು ಇದ್ದಾರೆ ಅವ್ರಿಗೆ ಮಕ್ಳು ಇದ್ದಾರೆ ಅವ್ರ ಜೊತೆ ನಾವೂ ಬೇರೆ ಊರಿಗೆ ಬಂದ್ಮೇಲೆ ಅವ್ರನ್ನು ಜೊತೆ ಸ್ವಲ್ಪ ನಾನು ಯಾವಾಗ ನಾನು ಸಣ್ಣಗೆ ಇದ್ದೆ ನಾನು ಸಣ್ಣಗೆ ಇದ್ದಾಗಲೇ ಎಲ್ಲರೂ ಜಾತ್ರೆಗೆ ಅಂಥೇಳಿ ಊರಿಗೆ ಬರ್ತಿದ್ರು ಆವಾಗ ಅದು ಎಲ್ಲರೂ ಸೇರಿ ಉ ಇಡೀ ಜಾತ್ರೆಗೆ ಹೋಗ್ತಿದ್ವಿ ಆಟ ಆಡ್ತಿದ್ವಿ ಮತ್ತು ಅಲ್ಲಿ ಜಾತ್ರೆಗೆ ಹೋಗ್ತಿದ್ವಿ ಆಟ ಆಡ್ತಿದ್ವಿ ಮತ್ತು ಕಣ್ಣಾ ಮುಚ್ಚಾಲೆ ಆಟ ಆಟ ಆಡ್ತಿದ್ವಿ ಆಮೇಲೆ ಜಾತ್ರೆಗೆ ಹೋಗಿ ನಮ್ಗೆ ಏನು ಬೇಕು ಎಲ್ಲ ಕೊಡಿಸ್ತಿದ್ರು ಅವರು ಸೊ ನಾನು ಸಣ್ಣಾಕಿ ಇದ್ದಾಗ ಆವಾಗ ಆವಾಗಿಂದು ಇದೇನೆ ಬೇರೆ ಇತ್ತು ಸೊ ಅದಾದ್ಮೇಲೆ ನಾವು ದೊಡ್ಡೋರು ಆದ್ಮೇಲೆ ಆಮೇಲೆ ಅಷ್ಟು ಊರಿಗೆ ಹೋಗೋದು ಊರೀ ನಮ್ದು ಊರಿಗೆ ಹೋಗೋದು ಕಮ್ಮಿ ಕಮ್ಮಿ ಆಯ್ತು ಆ್ಯಕ್ಚು ಅದು ಆ್ಯಕ್ಚುಲಿ ನಾವು ಬೇರೆ ಊರಿಗೆ ಬಂದ್ಮೇಲೆ ಅವ್ರದ್ದು ಅವರು ಎಲ್ಲ ಬೇರೆ ಬೇರೆ ಊರಿಗೆ ಹೋದ್ಮೇಲೆ ಸ್ವಲ್ಪ ಎಲ್ಲ ದೊಡ್ಡವರೇ ಆದ್ಮೇಲೆ ಒಂದು ಅಷ್ಟು ಬಾಂಧವ್ಯ ಬರೋಲ್ಲ ಬಟ್ ಆದ್ರೂ ಈಗ ಈ ದೊಡ್ಡವ್ರು ದೊಡ್ಡವ್ರು ಆಗ್ತಾ ಆಗ್ತಾ ಈಗ ಇನ್ನೂ ಇದು ಈಗ ಇರೋದು ಬಾಂಧವ್ಯವೇ ಅದು ಅದು ಬೇರೆನೆ ಅದು ನಮ್ಮ ನಮ್ಮ ಕಾಕನ ಮಕ್ಳು ಇಬ್ರು ಇದ್ದಾರೆ ಮೇಘಕ್ಕ ಇದಾಳೆ ಆಕಿದು ಮದುವೆ ಆಗಿದೆ ನಮ್ಮ ಇನ್ನೋಬ್ಬಾಕಿ ಅಕ್ಕ ಇದಾಳೋ ಸೊ ನನಗೆ ಸ್ವಂತ ಅಂದು ಇಬ್ಬರು ಅಣ್ಣಗಳು ಇದ್ದಾರೆ ಅವ್ರು ನನ್ನ ನಾನು ಅವರೆಲ್ಲ ಸೇರಿ ಬಹಳ ಕಣ್ಣಾ ಮುಚ್ಚಾಲೆ ಆಟ ಆಡೋದು ಮನೆಯೊಳಗೆ ಜಗಳ ಆಡೋದು ಎಷ್ಟೇ ಎಷ್ಟೋ ಜಗಳ ಆಡೀವಿ ಎಷ್ಟೋ ಜಗಳ ಆಡೀವಿ ಆಮೇಲೆ ಎಷ್ಟೋ ಖುಷಿಯಾಗಿ ಇದು ಮಾಡಿದ್ದೀವಿ ಅತ್ತಿದ್ದೀವಿ ಸೇರಿ ಆಮೇಲೆ ಭಾಳ ಇದು ಮಾಡಿ ಭಾಳ ಕೂ ಭಾಳ ಎಂಜಾಯ್ ಮಾಡಿದ್ವಿ ಸೇರಿ ಹೋಲಿಕೆ ಅನ್ನೋಕೆ ನನಗೆ ನಮ್ಮ ಸೀನಪ್ಪ ಸಣ್ಣ ಹಣ್ಣಾಗ ನಾನು ನಮ್ಮ ದೊಡ್ಡಣ್ಣ ಇಬ್ರು ಸ್ವಲ್ಪ ಹೋಲಿ ಹೋಲಿಸ್ತಿ ಹೋಲ್ಕೊಳ್ತೀವಿ ನಮ್ಮ ಇನ್ನೊಬ್ಬ ಅಣ್ಣ ಅವ್ನು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಹೊತ್ತಾನೆ ಅಂವಾ ಸೊ ನಾನು ನಮ್ಮ ದೊಡ್ಡಣ್ಣ ನಮ್ಮ ಪಪ್ಪ ಮೂರು ಮಂದಿ ನಾವು ಮೂರು ಮಂದಿ ಸೇ ಸಿಮ್ಲರ್ ಆಗಿ ಕಾಣ್ತೀವಿ ನಮ್ಮ ಸಣ್ಣ ಅಣ್ಣ ಸ್ವಲ್ಪ ಹೈಟ್ ನಮ್ಮ ದೊಡ್ಡಣ್ಣ ಸ್ವಲ್ಪ ಗಿಡ್ಡಿದ್ದಾನೆ ಅಷ್ಟೇನು ಹೊಂದೋ ಹೋಲಿಕೆಯೇ ಅಷ್ಟು ಹೋಲಿಕೆ ಏನಿಲ್ಲ ಸ್ವಲ್ಪ ಬೇರೆ ಬೇರೆಯೇ ಇದೀವಿ ನಾನು ನಮ್ಮ ಪಪ್ಪನ್ನ ಹೊತ್ತೀನಿ ನಮ್ಮ ಪಪ್ಪ ಸ್ವಲ್ಪ ಕಲರ್ ಎಲ್ಲ ನನಗೆ ಬಣ್ಣ ಎಲ್ಲ ನಮ್ಮ ಅಪ್ಪಂದೆ ಬಂದು ನಮ್ಮ ಅಪ್ಪಾಜಿದೇ ಬಂದಿದ್ದು ನನ್ಗೆ ಇರೋದು ನಮ್ಮ ಅಣ್ಣ ನಮ್ಮ ಮಮ್ಮೀ ಕಲರ್ ಹೊಂದಿದ್ದಾನೆ ನಮ್ಮ ದೊಡ್ಡಣ್ಣ ನಮ್ಮ ಅಪ್ಪಾಜಿ ಕಲರ ಹೊಂದಾನ ಅವನು ಅವನು ಸ್ವಲ್ಪ ಡಾರ್ಕ್ ನಾನು ನಮ್ಮ ಅಣ್ಣ ಎಲ್ಲ ಒಂದೇ ಕಲರು ದೊಡ್ಡಣ್ಣ ನಾನು ದಾ ಏನು ನಡಕ್ಕೆ ಸಣ್ಣ ಅಣ್ಣ ಏನಿದ್ದಾನಲ್ಲ ಅವ್ನ ಕಲರ್ ಬೇರೆ ಇದೆ ವ್ಯತ್ಯಾಸ ವ್ಯತ್ಯಾಸ ಇದೆ ಭಾಳ ವ್ಯತ್ಯಾಸ ಐತಿ ಬಟ್ ಗುಣಗಳಲ್ಲಿ ತಗೊಂಡ್ರೆ ಮೂರು ಮಂದಿ ಬೇರೆ ಬೇರೆ ಇದ್ದೀವಿ ನಾವು ಮೂರು ಜನ ಬೇರೆ ಬೇರೆಯೇ ಇದ್ದೀವಿ ಬಟ್ ದೊಡ್ಡಣ್ಣ ಸ್ ನಾನು ಸ್ವಲ್ಪ ಬೆ ಒಂದೇ ಆಗ್ತೀವಿ ಬಟ್ ಅವರೆಲ್ಲ ನಮ್ಮ ದೊಡ್ಡ ನಮ್ದು ನಡುಕಿನಣ್ಣ ನಮ್ಮ ಮಮ್ಮೀ ಗುಣಗಳು ಒಂದೇ ಅನ್ನಿಸ್ತಾವು ಮತ್ತು ನಮ್ಮ ಕಝಿನ್ ಅಕ್ಕಗಳೆಲ್ಲ ಇದ್ದಾರೆ ಅವ್ರು ಎಲ್ಲ ನನ್ನ ಕರಿತಾರೆ ಎಲ್ಲರೂ ಸೇರಿ ಹೋಗ್ತೀವಿ ಬಟ್ ಬಟ್ ಒಂದು ಕುಟುಂಬ ಅಂತ ಅಂದಾಗ ಎಲ್ಲರೂ ಸೇರಿ ನಾವು ಒಂದು ಮನೆಯಲ್ಲಿ ಫಂಕ್ಷನ್ ಆಗಿರ್ಬೋದು ಏನೇ ಆಗಲಿ ಎಲ್ಲರೂ ಸೇರಿ ಮಾಡ್ತೀವಿ ಸೊ ಅವರು ಅವಳು ನನ್ನ ಕರೀತಾಳೆ ನಾನು ಹೋಗಿರ್ತೀನಿ ಅಷ್ಟು ಎಂಜಾಯ್ ಮಾಡ್ತೀವಿ ಚೆನ್ನ ಚೆನ್ನಾಗಿರುತ್ತೆ ಎಕ್ಸ್ಪಿರಿಯನ್ಸ್ ಎಲ್ಲರೂ ಸೇರಿ ಹೋಗೋದು ಎಲ್ಲ ಅವ್ರು ನಮ್ಮ ನಮ್ಗೆ ನಮ್ಮ ಕಾಕಾನ ನಮ್ಮ ಕಾಕಾನ ಮಗ್ಳು ಏನು ಇದ್ದಾಳಲ್ಲ ಆಕೆ ನನ್ನ ಹಂಗೆ ಕಾಣ್ತಾಳೆ ಸೇಮ್ ನನ್ನ ಹಂಗೆ ಕಾಣ್ತಾಳೆ ನೋಡೋಕೆ ಎಲ್ಲ ಕಲರವು ಎಲ್ಲ ಸೇಮ್ ನಮ್ದು ನಮ್ಮ ಪಪ್ಪನ ಸೈಡ್ ನಮ್ಮ ಅಪ್ಪಾಜಿ ಸೈಡ ಬರ್ತೀವಿ ನಾವೆಲ್ಲ ಸೇಮ್ ಕಲರ್ ಆಗ್ತೀವಿ ಸೊ ನಮ್ಮ ಅಕ್ಕ ಮತ್ತು ಬಟ್ ಇನ್ನೊಬ್ರು ಕಝಿನ್ ನಮ್ಮ ಇನ್ನೊಬ್ರು ಕಾಕನ ಮಕ್ಳು ಏನಿದ್ದಾರಲ್ಲ ಅವರೆಲ್ಲ ಸ್ವಲ್ಪ ಕಲರ್ ಬಣ್ಣದಲ್ಲೆಲ್ಲ ಸ್ವಲ್ಪ ಬೆಳ್ಳ ಬೆಳ್ಳಗಿದ್ದಾರೋ ಅವರೆಲ್ಲ ಒಂದು ಕಲರ್ ಆಗ್ತಾರೆ ಅವರೆಲ್ಲ ಸ್ವಲ್ಪ ಬೆಳ್ಳಗೆ ಆಗ್ತಾರೆ ನಾವು ನಮ್ಮ ಪಪ್ಪಾ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅವ್ರ ಅಜ್ಜಿ ಬೇರೆ ಅಕ್ಕ ತಂಗಿಯರು ಇಬ್ರೂ ಸೊ ಅವ್ರು ಸ್ವಲ್ಪ ಬೆಳ್ಳಗೆ ಆಗ್ತಾರೆ ನಾವು ಈ ಕಡೆ ಎಲ್ಲ ನಾವು ಸ್ವಲ್ಪ ಇದು ಆಗ್ತೀವಿ ಸೋ ಬ ಇದು ಇದು ಗುಣಗಳಲ್ಲಿಯೂ ಒಂದು ಸ್ವಲ್ಪ ಭಾಳ ಸೇಮ್ ಅದೀವಿ ಅಷ್ಟು ಇಲ್ಲ ಬಟ್ ಇದ್ದೀವಿ ಅಷ್ಟೆ ಒಂದೇ ಕುಟುಂಬ ಅಂದ್ಮೇಲೆ ಒಂದೇ ಮನೆ ಅಂದ್ಮೇಲೆ ಸೇಮ್ ಇದ್ದು ಅದೀವಿ ಆಗೋತನ ಅನ್ಸುತ್ತೆ ಅದೂ ಎಲ್ಲರೂ ಸಹ ಇವ್ರ ಮಂದಿನೇ ಅಂಥೇಳಿ ಹಿಂಗೆ ಗೊತ್ತಾಗುತ್ತಲ್ಲ ನಮ್ಮ ಅಣ್ಣ ಹೋಲಿಕೆಯನ್ನು ಹೋಲಿಕೆ ಹೋಲಿಕೆ ಆಗುತ್ತೆ ಗೊತ್ತಾಗುತ್ತೆ ಮತ್ತು ಮತ್ತು ಸಹೋದರ ಸಹೋದರಿ ಜೊತೆ ನಂದು ಒಂದು ಬಾಂಧವ್ಯ ಚೆನ್ನಾಗಿದೆ ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು ಎಲ್ಲ ತಂಗಿ ಅಂಥೇಳಿ ನನ್ನ ಭಾಳ ಹಾ ಹಚ್ಕೊಂಡಾರ ಭಾಳ ಮತ್ತು ಪ್ರೀತಿಯಿಂದಲೇ ಇರ್ತಾರೆ ಆಮೇಲೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮನೂ ಅಪ್ಪಾಜಿ ನಾನು ನಮ್ಮ ಅಪ್ಪ ಪಪ್ಪನ ಅಪ್ಪಾಜಿ ಅಂತ ಅಂತೀನಿ ನಮ್ಮ ಅಮ್ಮ ಮಮ್ಮಿ ಮಮ್ಮಿ ಅಂತ ಕರಿತೀನಿ ನಾನು ಆಕ್ಚ್ ನಾನು ಆಕ್ಚುಲಿ ಆಕ್ಚುಲಿ ನಮ್ಮ ಅಣ್ಣಾಗೆ ಯಾವತ್ತು ನಾನು ಅಣ್ಣ ಅಂಥೇಳಿ ಕರೆಯೋದೆ ಇಲ್ಲ ನಾನು ಅವ್ರ ಹೆಸ್ರು ಅವ್ರ ಹೆಸ್ರು ಏನು ಇರುತ್ತೆ ಹೆಸ್ರು ಕೊಟ್ಟೇ ಕರಿತೀನಿ ನಾನು ಯಾವತ್ತೂ ನಾನು ನನ್ಗೆ ಅವರೀಗ ಓಕೆ ಅವ್ರು ಅಣ್ಣ ಬಾ ಅಂಥೇಳಿ ನನ್ನ ಕರೆದಿಲ್ಲ ಸಣ್ಣವ್ರು ಇದ್ದಾಗಿಂದ ನಾವು ಆಟಾಡ್ಕೊಂಡು ಬೆಳೆದು ನಾನು ಯಾವತ್ತೂ ಅವ್ರ್ಗೆ ಏಜ್ ಗ್ಯಾ ಏಜ್ ವಯಸ್ಸಿನ ಗ್ಯಾಪ್ ಒಂದು ಎರಡಿಂದ ಮೂರು ವರ್ಷ ಅಷ್ಟೇ ಐತಿ ಆದ್ರೂ ಎರಡಿಂದ ಮೂರು ವರ್ಷ ದೊಡ್ಡದು ಅಣ್ಣನಿಗೆ ನಾಲ್ಕರಿಂದ ಆರು ವರ್ಷ ಗ್ಯಾಪ್ ಐತಿ ಆದರೂ ನಾನು ಯಾವತ್ತೂ ಅಣ್ಣ ಅಂತ ಕರೆದಿಲ್ಲ ಅವ್ರಿಗೆ ಮೊದಲು ನಾನು ಹೋಗೋ ಬಾಲೇ ಹಿಂಗೆ ಕರ್ದೀನಿ ನಾನು ಆ್ಯಕ್ಚುಲಿ ಅವ್ರಿಗೆಲ್ಲ ಈ ಅಣ್ಣ ಅಂಥೇಳಿ ನಾನು ಕರೆದೇ ಇಲ್ಲ ಯಾರಿಗೂ ಅವ್ರ್ಗೆ ಹೋಲಿಕೆ ಅಂದ್ರೆ ಹೋಲಿಕೆ ಇದಾವೆ ನನ್ಗೆ ಅವ್ನಿಗೆ ಅದಾವ ಅಷ್ಟು ಏನು ವ್ಯತ್ಯಾಸ ಏನಿಲ್ಲ ನಮಗೆಲ್ಲ ನೋಡಾಕಂತೂ ಸ್ವಲ್ಪ ಬೇರೆ ಬೇರೆ ಅದೀವಿ ಬೇರೆ ಬೇರೆನಾಗ ಕಾಣ್ತೀವಿ ಒಂದೇ ಏನಿಲ್ಲ ನಾವು ಗೊತ್ತಾಗುತ್ತೆ ಸ್ವಲ್ಪ ಸೇಮ್ ಅದೀವಿ ಅಂತ ಅನ್ಸುತ್ತೆ ಲೈಕ್ ಒಂದು ಮನೆ ಅಂದ್ರೆ ನನಗೆ ನಮ್ಮ ಅಣ್ಣಾಗೆ ಡಿಫ್ರೆನ್ಸ್ ಐತಿ ನಾವು ಸೇಮ್ ಇವ್ರ ತಂಗಿನೇ ಅಂತ ಅನ್ಸಂಗಿಲ್ಲ ಮತ್ತು ಸಹೋದರ ಸಹೋದರಿ ಸಹೋದರಿ ಅಂದ್ರೂ ನನಗಿಲ್ಲ ನನ್ಗೆ ಕಝಿನ್ಸ್ ಅದು ಯಾರು ನಮ್ಮ ಕಾಕನ ಮಕ್ಕಳು ನಮ್ಮ ಕಾಕಿ ಮಕ್ಕಳು ಇವರೆಲ್ಲ ಒಂದು ನನ್ಗೆ ಅಕ್ಕ ತಂಗಿ ಅವರೆಲ್ಲ ಇದಾರೆ ಬಟ್ ನನಗೆ ಸ್ವಂತ ಸ್ವಂತ ಅನ್ನೋಕೆ ನನ್ಗೆ ಇಬ್ರು ಅಣ್ಣಗಳು ಅಷ್ಟೇ ಇರೋದು ಬಿಟ್ರೆ ಅಕ್ಕ ಅಕ್ಕ ತಂಗಿ ಯಾರಿಲ್ಲ ನಮ್ಮ ನಮ್ಮ ಮಮ್ಮೀ ನಮ್ಮ ಅಂಟೀ ಮಕ್ಳಿದ್ದಾರೆ ಅವ್ರು ಅವ್ರ ಅಕ್ಕ ನನಗೆ ತಂಗಿ ಅಂತೂ ಯಾರಿಲ್ಲ ಸಹೋದರ ಮತ್ತು ಸ್ಕೂಲ್ ಒಳಗೆ ಎಲ್ಲ ಸ್ಕೂಲ್ ಬಾಯ್ಸ್ ಗಂಡ್ಮಕ್ಳು ಏನು ಇರ್ತಾರಲ್ಲ ಅವ್ರು ಅಣ್ಣ ಒಂದಿಷ್ಟು ಜನ ಅಣ್ಣಗಳು ಇದ್ದಾರೆ ಅಲ್ಲಿ ಅವರು ಅವ್ರ ಜೊತೆ ಒಂದು ಹೋಲಿಕೆ ಅವ್ರ ಜೊತೆ ಒಂದು ಬಾಂಡಿಂಗ್ ಬೇರೆ ಅದು ಬಟ್ ಇದು ಮನೆಯಿಂದ ಅವ್ರ ಜೊತೆ ಅಂತಂದಾಗ ಅವ್ರ ಜೊತೆ ನನ್ಗೆ ಒಂದು ಹೋಲಿಕೆ ಸೇಮ್ ಸಹ ಒಂದು ಸೇಮ್ ಅನ್ಸುತ್ತೆ ಬಟ್ ವ್ಯತ್ಯಾಸ ಏನು ಅಷ್ಟು ಏನಿಲ್ಲ ಅವ್ರು ಅವ್ರು ಸಹ ದೊಡ್ಡ ಅಣ್ಣಾಗ ನನ್ಗೆ ಹೋಲಿಕೆ ಐತಿ ಬಟ್ ಸಣ್ಣ ಅಣ್ಣಾಗ ನನ್ಗೆ ಅಷ್ಟು ಇಲ್ಲ ಅಷ್ಟು